ಕಿರು ಮುಖ್ಯ ಉದ್ದಿಮೆಗಳು ಅಂದರೆ ಪೇಪರ್ ಬುಕ್ ಇಂಡಸ್ಟ್ರಿ ಅಥವಾ ಪ್ಲಾಸ್ಟಿಕ್ ರೀಸೈಕಲ್ ಇಂಡಸ್ಟ್ರಿ ಮತ್ತು ಇನ್ನೂ ತುಂಬ ತುಂಬ ಉದ್ದಿಮೆಗಳಿವೆ ಯಾವ್ದು ಪೇಪರ್ ಇಂಡಸ್ಟ್ರೀ ನಾವು ತೊಗೊಳ್ಳೋದಾದ್ರೆ ಆಸಕ್ತಿದಾಯಕ ಅಂಶಗಳು ಪೇಪರ್ ಇಂಡಸ್ಟ್ರಿಯದಾದ ಮಷಿನ್ ಸಾಧನ ಅವುಗಳ್ನ ಆಪ್ರೇಟ್ ಮಾಡತಕ್ಕಂಥ ವಿಧಾನ ಇಂಡಸ್ಟ್ರಿಯಲ್ಲಿನ ಸಂಚಲನ ಮತ್ತು ತುಂಬ ಅಂಶಗಳಿವೆ ಮ ಅವುಗಳು ನಾವು ನೋಡ್ತಾ ಹೋಗೋದಾದರೆ ದಿನದಿಂದ ದಿನ ಹೇಗೆ ಪೇಪರ್ ಇಂಡಸ್ಟ್ರಿಯಲ್ಲಿ ಬದಲಾವಣೆಗಳಾಗ್ತವೆ ಮತ್ತು ಯಾವ ತೆರನಾಗಿ ಇದು ಸೀಝನ್ ವೈಸ್ ಬಿಸ್ನೆಸ್ ಆಗಿರೋದ್ರಿಂದ ಪ್ರತಿ ವರ್ಷ ಜೂನ್ ತಿಂಗಳುಗಳಲ್ಲಿ ಏನು ಶಾಲೆಗಳು ಪ್ರಾರಂಭವಾಗ್ತವೆ ಆ ಸಮಯದಲ್ಲಿ ತುಂಬ ಬುಕ್ಸ್ಗಳಾಗಲಿ ಶಾಲೆ ಅಂಶ ಶಾಲೆಯಲ್ಲಿ ಬೇಕಾಗ್ತಿರತಕ್ಕಂಥ ಯಾವುದೇ ತೆರನಾದ ವಸ್ತುಗಳಾಗಲಿ ಜಾಸ್ತಿ ಮಾರಾಟವಾಗತಕ್ಕಂಥ ಸಂಭವವಿರುತ್ತದೆ ಜೂನ್ ತಿಂಗಳಲ್ಲಿ ಪೇಪರ್ ಉದ್ದಿಮೆ ಉದ್ದಿಮೆಗಳು ತುಂಬ ಒಂದು ಮಾರಾಟದಲ್ಲಿ ಯಶಸ್ಸನ್ನು ಕಾಣ್ತವೆ ಯಾವುದೇ ತೆರ್ನಾದ ಶಾಲೆಗಳಾಗಲಿ ಕೋಲೇಜುಗಳಾಗಲಿ ಬರೆಯಲು ಇನ್ನಿತರ ಸಾಧನಗಳನ್ನು ಉಪಯೋಗ್ಸ್ತಾರೆ ಆದರೆ ಪೇಪರ್ ಒಂದು ಮುಖ್ಯ ಸಾಧನವಾಗಿರೋದರಿಂದ ಎಲ್ಲ ಥರದ ಕಾಲೇಜು ಸ್ಕೂಲೂ ಮತ್ತು ಯೂನಿವರ್ಸಿಟಿಗಳಲ್ಲಿ ಪೇಪರ್ನ ಅಂಶ ತುಂಬವಾಗಿರುತ್ತದೆ ಮತ್ತು ಮದುವೆ ಕಾರ್ಡ್ಗಳು ಬಿಸ್ನೆಸ್ ಕಾರ್ಡ್ಗಳು ಯಾವುದೇ ತೆರ್ನಾದ ಕಾರ್ಡುಗಳು ನಾವು ನೋಡೋದಾದರೆ ಅಲ್ಲಿ ಪೇಪರ್ ಣಾ ಒಂದು ಪಾತ್ರ ಮುಖ್ಯವಾದದ್ದರಿಂದ ಉದ್ದಿಮೆಯಲ್ಲಿ ಒಂದು ಆಸಕ್ತಿದಾಯಕ ಅಂಶವಾಗಿದೆ